ನಾನು ಫಸ್ಟು ಲ್ಯಾಪ್ಟಾಪ್ನ ಆನ್ಲೇನಲ್ಲೇ ತರಿಸಿದ್ದು ನಾನು ಆನ್ಲೇನಲ್ಲಿ ನೋಡಿದ ನೋಡಿದ್ದ ಇಮೇಜೇ ಬೇರೆ ಥರ ಇತ್ತು ಬಟ್ ಅದು ಬಂದ್ಮೇಲೆ ಬೇರೆ ಥರ ಇತ್ತು ಕಲರ್ ತುಂಬ ಚೇಂಜ್ ಇದೆ ಮತ್ತು ತುಂಬ ಕೀಬೋರ್ಡ್ದು ಮತ್ತು ಮೌಸ್ದು ತುಂಬ ಇಶ್ಯೂಸ್ ಇತ್ತು ಮತ್ತು ಈ ಲ್ಯಾಪ್ಟಾಪ್ನ ನಾವು ತುಂಬ ಯೂಸ್ ಮಾಡಿ ಮಾಡ್ತಾ ಮಾಡ್ತಾ ತುಂಬ ಬೇಗ ಬಿಸಿ ಆಗುತ್ತೆ ಸೊ ಅದು ಒಂದು ಎಫೆಕ್ಟು ಮತ್ತು ನಾವು ತುಂಬ ಯೂಸ್ ಮಾಡೋದರಿಂದ ನಮಗೆ ಇದರಿಂದ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅದ್ರ ಜೊತೆಗೆ ತುಂಬ ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾ ತಲೆನೋವು ತುಂಬ ಆಗಿದೆ ನಾನು ಈಗ ಇಂಜಿನಿಯರ್ ಆಗಿರೋದರಿಂದ ನಾವು ನನ್ನ ವರ್ಕ್ ಫುಲ್ಲು ನಾನು ಲ್ಯಾಪ್ಟಾಪಲ್ಲೇ ಮಾಡಬೇಕು ಸೊ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಲ್ಯಾಪ್ಟಾಪ್ ಮುಂದೆ ಕೂತು ಕೂತು ತುಂಬ ತಲೆನೋವು ಮತ್ತು ಕಣ್ಣು ಕಣ್ಣಿಗೂ ತುಂಬ ಸ್ಟ್ರೆಸ್ ಆಗುತ್ತೆ ಮತ್ತು ಇದ್ರಿಂದ ಇದು ತುಂಬ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ ಇವಾಗ ಮಕ್ಕಳೆಲ್ಲ ಏನು ಮಾಡ್ತಾರೆ ಲ್ಯಾಪ್ಟಾಪ್ ಇದೆ ಅಂದ ತಕ್ಷಣ ಇದರಲ್ಲೇ ಗೇಮ್ಸ್ ಆಡೋದು ಅದೂ ಇದೂ ಸೊ ಏನಾಗುತ್ತೆ ಅಂತಂದರೆ ಲ್ಯಾ ಲ್ಯಾಪ್ಟಾಪಿಂದ ಹೊರಗೆ ಬರೋಲ್ಲ ಹೊರಗ್ಬಂದ್ ಆಟಾಡೋ ಗೇಮ್ಸು ಕಮ್ಮಿ ಆಗ್ಬಿಟ್ಟಿದೆ ಎಲ್ಲ ಮನೇಲಿ ಲ್ಯಾಪ್ಟಾಪ್ ಇದೆ ಅಂದ ತಕ್ಷ ಲ್ಯಾಪ್ಟಾಪಲ್ಲೇ ಗೇಮ್ ಆಡ್ಕೊಂಡು ಕುತ್ಕೊಂಬಿಡ್ತಾರೆ ಸೊ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ಮತ್ತು ಇನ್ನೊಂದು ಈ ಲ್ಯಾಪ್ಟಾಪು ಅಕಸ್ಮಾತ್ ನಾವು ಚಾರ್ಜ್ ಖಾಲಿ ಆಯಿತು ಅಂತಂದರೆ ಎಲ್ಲ ಎಲ್ಲ ಕಡೆ ಚಾರ್ಜರ್ ಕ್ಯಾರಿ ಮಾಡಬೇಕಾಗುತ್ತೆ ಚಾರ್ಜ್ ಖಾಲಿ ಆಯಿತು ಅಂದ್ರೆ ಮತ್ತೆ ಅದನ್ನು ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಇದು ತುಂಬ ವೇಯ್ಟ್ ಇರುತ್ತೆ ಎಲ್ಲ ಕಡೆ ನೀವು ಲ್ಯಾಪ್ಟಾಪ್ ಏನೇ ಎಲ್ಲಿಗೇ ತೊಗೊಂಡೋಗ್ಬೇಕು ಅಂತಂದ್ರೂ ಸೆಪ್ರೇಟ್ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಬೇಕಾಗುತ್ತೆ ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಬ್ಯಾಗ್ ಜ್ ಬ್ಯಾಗಲ್ಲಿ ಲ್ಯಾಪ್ಟಾಪು ಜೊತೆಗೆ ಚಾರ್ಜರು ಎಲ್ಲ ಹಿಡ್ಕೊಂಡು ಹೋಗಬೇಕಾಗುತ್ತೆ